ಜಾನುವಾರುಗಳು ಜಾನುವಾರುಗಳಂದರೆ ಮೊದಲ್ನೇದಾಗಿ ಹಸು ತಗೊಳೋಣ ಹಸುವಿನಿಂದ ಬರುವ ಪ್ರತಿಯೊಂದು ವಸ್ತುವು ಕೂಡ ಉಪಯೋಗವೆ ನಾವು ಡಿಗ್ರಿ ಮಾಡಿದಿವಿ ಡಬಲ್ ಡಿಗ್ರಿ ಮಾಡಿದಿವಿ ಅಂತ ಹೇಳಿ ಪದವಿ ಪಡೆದಿದಿವಿ ಅಂತ ಹೇಳಿ ಅಲ್ಲಿ ಇಲ್ಲಿ ಹೋಗಿ ಕಂಪನಿಗಳಲ್ಲಿ ದುಡಿಯೊದಕ್ಕಿಂತ ಬೆಂಗ್ಳೂರ್ ಅಲ್ಲಿ ಹೋಗಿ ನಮ್ಮ ಹುಟ್ಟೂರು ಚಿಕ್ಕಮಗ್ಳೂರ್ ಆಗಿರುತ್ತೆ ಬಟ್ ನಾವು ಬ್ಯಾ ಮುನ್ನ ಯಾವುದೋ ಒಂದು ಊರಿಗ್ಹೋಗಿ ದೂರದ ಊರಿಗ್ಹೋಗಿ ದುಡಿಯೋಕೋಗ್ತಿವಿ ಅದು ಬಿಟ್ಟು ನಾವು ಒಂದು ಹಸು ಹಸು ಸಾಕಾಣಿಕೆ ಮಾಡಿದ್ರೆ ತುಂಬ ಉಪಯೋಗಗಳಾಗುತ್ತೆ ಫಸ್ಟ್ ಹೇಗೆ ಅಂದರೆ ಹಸು ಹಸುವಿನಿಂದ ಸಗಣಿ ಸಿಗುತ್ತೆ ಅದ್ರಿಂದ ಗಂಜಲ ಸಿಗುತ್ತೆ ಅದ್ರಿಂದ ಹಾಲು ಸಿಗುತ್ತೆ ಪ್ರತಿಯೊಂದುವು ಉಪಯೋಗವೆ ಹಾಲನ್ನು ನಾವು ಮನೆ ಮನೆಗಳಿಗೆ ಹಂಚ್ಬೌದು ತಗೊಂಡೋಗಿ ಇಂತಿಷ್ಟು ದುಡ್ಡು ಅಂತ ಹೇಳಿ ತಗೋಬೋದು ಹಾಲಿಗೆ ಮತ್ತು ಇಲ್ಲ ಅಂದರೆ ಅದಕ್ಕೆ ಡೈರಿಗೆ ತಗೊಂಡೋಗಿ ಹಾಕ್ಬೌದು ಇಲ್ಲ ಹಾಲಿನಿಂದ ಉತ್ಪನ್ನಗಳನ್ನು ಸಹ ತಯಾರಿಸಿ ನಾವೇ ಮನೆಯಲ್ಲಿ ಸಿಹಿಗಳು ಸಿಹಿ ತಿಂಡಿಗಳಾಗಿರ್ಬೌದು ಸಿಹಿ ಪ್ರತಿಯೊಂದು ತಿ ಸಿಹಿ ತಿಂಡಿಗೆ ಹಾಲನ್ನು ಬಳಸ್ತಾರೆ ಮತ್ತು ಇವನ್ ಮುಖಕ್ಕೆ ಹಾಕುವಂತಹ ಕೆಲವೊಂದು ಔಷಧಗಳಿಗು ಕೂಡ ಆ ಹಾಲನ್ನು ಉಪಯೋಗಿಸ್ತಾರೆ ಹಾಲಿನಿಂದ ನಾವು ಸಿಹಿ ತಿನಿಸುಗಳನ್ನ ಮಾಡಿ ಮಾರಾಟ ಮಾಡ್ಬೌದು ಬೇಕರಿಗಳಲ್ಲಿ ತಯಾರಿಸುವ ಪ್ರತಿಯೊಂದು ವಸ್ತುವು ಕೂಡ ಹಾಲನ್ನು ಉಪಯೋಗ್ಸು ಉಪಯೋಗಿಸ್ತಾರೆ ಹಾಲಿನಿಂದ ನಮಗೆ ಆ ಪ್ರೊಟೀನ್ ಸಿಗುತ್ತೆ ಜೀವಸತ್ವ ಸಿಗುತ್ತೆ ನಮಗೆ ಅದ್ರಿಂದ ಆ ಮತ್ತು ಇನ್ನು ಸಗಣಿ ಸಗಣಿಯಿಂದ ನಾವು ಗ್ಯಾಸ್ನ ತಯಾರಿ ಉಪ ಉತ್ಪಾದನೆ ಮಾಡ್ಬೌದು ನಮ್ಮ ಮನೆ ಬಳಕೆಗೆ ಅಡುಗೆ ಮಾಡಲು ಉಪಯೋಗಿಸ್ಬೌದು ಸಗಣಿಯಿಂದ ನಾವು ಜೀವಾಮೃತವು ಇದು ಮಾಡ್ಬೋದು ಆ ಸಗಣಿಯಿಂದ ಜೀವಾಮೃತ ಮಾಡಿ ನಮ್ಮ ತೋಟಗಳು ತೋಟಕ್ಕೆ ಯಾರುಯಾರೊ ಮಾಡುವಂತಹ ಇನ್ಯಾರ್ಗ್ಯಾನಿಕ್ ಇನ್ಯಾರ್ಗ್ಯಾನಿಕ್ ಕೆಮಿಕಲ್ಸ್ನ ಹಾಕೋದು ಬದಲು ಆರ್ಗ್ಯಾನಿಕ್ ನಾವೇ ಮಾಡಿ ಜೀವಾಮೃತ ಅಂತೇಳಿ ನಮ್ಮ ತೋಟಕ್ಕೆ ಹಾಕ್ಬೌದು ಅದ್ರಿಂದ ರೈತನ ಮಿತ್ರ ಎರೆಹುಳು ಕೂಡ ಸಾಯೋದಿಲ್ಲ ಎರೆಹುಳು ಇದ್ರೆ ನಮ್ಮ ತೋಟದಲ್ಲಿ ಇನ್ನು ಫಲವತ್ತತೆ ಹೆಚ್ಚಾಗುತ್ತೆ ಜೀವಾಮೃತ ಹೇಗೆ ಮಾಡಬೇಕು ಅಂದರೆ ನಾವು ಸಗಣಿ ಸ್ವಲ್ಪ್ ಸೊ ಸಗಣಿ ಮತ್ತು ಜೀವಿದು ಗಂಜಲ ಒಟ್ಟಿಗೆ ಹಾಕಿ ಅದಕ್ಕೆ ಬೆಲ್ಲ ಕಪ್ಪು ಬೆಲ್ಲ ಯಾವುದಾದ್ರು ಧಾನ್ಯದ ಪುಡಿ ಎಲ್ಲಾ ಮಿಕ್ ಎಲ್ಲ ಮಿಶ್ರ ಮಾಡಿ ಮೂರು ದಿನಗಳ ಕಾಲ ಇಟ್ಟು ನಾಲ್ಕನೇ ದಿನಕ್ಕೆ ಇಂತಿಷ್ಟು ನೀರಿಗೆ ಇಷ್ಟು ಜೀವಾಮೃತ ಅಂತ ಹೇಳಿ ಬೆರೆಸಿ ಅದನ್ನು ನಾವು ತೋಟಕ್ಕೆ ಹಾಕ್ಬೌದು ಮತ್ತು ಗೊಬ್ಬರ ಮಾಡಿ ಬೇರೆಯವರಿಗು ಕೂಡ ಕೊಡ್ಬೌದು ನಾವು ಗೊಬ್ಬರ ಕೂಡ ತಯಾರಿಸ್ಬೌದು ಇನ್ನು ಗಂಜಲನ ಕೂಡ ಗಂಜಲ ಕೂಡ ಕೂಡ ನಾವು ಗೊಬ್ಬರ ಗೊಬ್ಬರ ಮಾಡಿ ಬಿ ಮಾರಾಟ ಮಾಡ್ಬೌದು ನೋಡಿ ಗಂಜಲ ಮಾರಾಟ ಮಾಡ್ಬೌದು ಗೊಬ್ಬರ ಮಾರಾಟ ಮಾಡ್ಬೌದು ಹಾಲು ಕೂಡ ಮಾರಾಟ ಮಾಡ್ಬೌದು ಎಷ್ಟು ಉಪಯೋಗಗಳಿದೆ ಆ ಪ್ರತಿವೊಂದು ಉಪಯೋಗಾನೆ ಮತ್ತು ಇನ್ನು ಕೋಳಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮಾಡಿದರೆ ಮಾಂಸ ಮಾರಾಟ ಮಾಡ್ಬೌದು ಕೋಳಿ ಮಾಂಸ ಮಾರಾಟ ಮಾಡ್ಬೌದು ಕೋಳಿ ಮೊಟ್ಟೆ ಮಾರಾಟ ಮಾಡ್ಬೌದು ಆ ಕೋಳಿ ವೇಸ್ಟ್ ಕೂಡ ನಾವು ನಮ್ಮ ತೋಟಗಳಿಗೆ ಹಾಕ್ಬೌದು ಮತ್ತು ಇನ್ನು ಮೇಕೆ ಕುರಿ ಅದರ ಗೊಬ್ಬರ ಕೂಡ ಮೇಕೆ ಹಾಕುವಂತಹ ಮೇಕೆ ಹೊರ್ಗಡೆ ಹಾಕುವಂತಹ ವೇಸ್ಟ್ ಕೂಡ ನಾವು ಆ ಗೊಬ್ಬರ ಆಗಿ ನಮ್ಮ ತೋಟಕ್ಕೆ ಹಾಕ್ಬೌದು ಬೇರೆಯವ್ರ ತೋಟಗಳಿಗೆ ಬೇಕು ಅಂದರೆ ನಾವು ಅದನ್ನ ದುಡ್ಡಿಗಾಗಿ ಮಾರಾಟ ಮಾಡ್ಬೌದು ಅದು ತುಂಬ ಷ್ ಮನುಷ್ಯನ ಸ್ನೇಹಕ್ಕಿಂತ ಪ್ರಾಣಿಗಳ ಸ್ನೇಹ ತುಂಬ ಒಳ್ಳೆಯದು ಮತ್ತು ನಾವು ಇನ್ನು ತುಂಬ ನೆಮ್ಮದಿಯಿಂದ ಇರ್ಬೌದು ಇನ್ನು ಕುರಿ ಮತ್ತು ಮೇಕೆ ಮಾಂಸ ಮಾರಾಟ ಮಾಡ್ಬೌದು ನನಗೆ ಹಸು ಸಾಕಬೇಕು ಅಂತ ತುಂಬ ಇಷ್ಟ ಬಟ್ ಅದರೆ ಅದಕ್ಕೆ ಸರಿಯಾದ ವ್ಯವಸ್ಥೆ ನಾವು ಮಾಡ್ಕೊಂಡಿಲ್ಲ ಹಾಗಾಗಿ ನಾವು ಈ ಆದಾಯಕ್ಕಾಗಿ ನಾವು ಜಾನವಾರಗಳನ್ನ ಕಟ್ಟಿಲ್ಲ ಆದ್ರೆ ನನ್ನ ಅಪ್ಪ ಅಮ್ಮ ನಾನು ಹುಟ್ಟಿದ ಹುಟ್ಟಿದ ಹುಟ್ಟಿದ್ಕಿಂತ ಮುಂಚೆಯಿಂದ ಕೂಡ ಅವರು ಆ ನಮ್ಮ ಊರಲ್ಲಿ ನಮ್ಮ ಅಮ್ಮನ ಮನೆಯಲ್ಲಿ ಹಸುಗಳು ಕೋಳಿ ಕುರಿ ಮೇಕೆ ಆಡು ಇವು ಎಲ್ಲಾ ಸಾಕ್ತಾರೆ ಎಮ್ಮೆ ಹಸು ಎಲ್ಲವನ್ನು ಸಾಕ್ತಾರೆ ಹಾಲು ಕರಿತಾರೆ ವೇ ದಿನ ಪ್ರತಿನಿತ್ಯ ಹಾಲು ಇವಾಗ್ಲೂ ಕೂಡ ಅವ್ರು ಇವಾಗಲೂ ಕೂಡ ಹಾಲು ಕರಿತಾರೆ ಹಾಲನ್ನ ತಗೊಂಡೋಗಿ ಡೈರಿಗೆ ಹಾಕ್ತಾರೆ ಅದನ್ನು ಮನೆಗಳಿಗೆ ಉಪಯೋಗಿಸ್ತಾರೆ ಮತ್ತು ಇನ್ನು ಹಸು ಹಾಲು ಎಮ್ಮೆ ಹಾಲುಗಳಿಂದ ಬೆಣ್ಣೆ ಮಾಡ್ಬೌದು ಬೆಣ್ಣೆ ಮಾಡಿ ಮೊಸರು ಮಾಡಿ ಮೊಸರು ಮಾಡ್ಬೌದು ಬೆಣ್ಣೆ ಮಾಡ್ಬೌದು ತುಪ್ಪ ಮಾಡ್ಬೌದು ಎಷ್ಟು ಆದಾಯಗಳನ್ನ ನಾವು ಮಾಡ್ಬೌದು ಎಷ್ಟು ದುಡಿಬೌದು ನಾವು ಅದ್ರಿಂದ ಆ ತುಪ್ಪ ಮತ್ತು ಬೆಣ್ಣೆ ಎಲ್ಲ ಎಲ್ಲವನ್ನು ನಾವು ಸಿಹಿ ತಿನಿಸುಗಳಿಗೆ ಉಪಯೋಗಿಸ್ಬೌದು ಪ್ರತಿನಿತ್ಯ ಯಾವುದೇ ಕಾರ್ಯಕ್ರಮದಲ್ಲಿ ಅಡುಗೆ ಮಾಡಿದ್ರು ಹಾಲು ಹಾಕ್ತಾರೆ ಮೊಸ್ರು ಹಾಕ್ತಾರೆ ನ ಬೆಣ್ಣೆ ಹಾಕ್ತಾರೆ ಆ ತುಪ್ಪ ಹಾಕ್ತಾರೆ ಎಲ್ಲ ಕಡೆ ಯೂಸ್ ಮಾಡ್ತಾರೆ ನಮ್ಮ ತಾಯಿ ಮನೆಯಲ್ಲಿ ಅದ್ರಿಂದ ತುಂಬ ಉಪಯೋಗ ಪಡ್ಕೊಂಡಿದಾರೆ ತುಂಬ ಆದಾಯ ಗಳಿಸಿದಾರೆ ಜಾನುವಾರಗಳನ್ನ ಸಾಕಿ ತುಂಬ ಆದಾಯಗಳನ್ನ ಗಳಿಸಿದಾರೆ ಆದ್ರೆ ನಾವು ಇಲ್ಲಿ ನಾವು ಯಾವುದೇ ರೀತಿಯ ಹಸುಗಳನ್ನ ಕಟ್ಟಿಲ್ಲ ಆದ್ರೆ ನನ್ನ ಅತ್ತೆ ಮನೆಯಲ್ಲಿ ಕಟ್ಟಿದ್ದಾರೆ ಬಟ್ ನಾವು ಸ್ವಂತವಾಗಿ ನಾನಾಗಲಿ ನನ್ನ ಗಂಡ ಆಗಲಿ ನಾವು ಆ ಇದನ್ನು ಮಾಡ್ತಿಲ್ಲ ಬಟ್ ಆದ್ರೆ ತುಂಬ ಉಪಯೋಗಗಳಿದೆ ಅದ್ರಿಂದ ಜಾನುವಾರುಗಳನ್ನು ಸಾಕೋದ್ರಿಂದ ತುಂಬ ಉಪಯೋಗ ಇದೆ